ಹೌದು ಒಂದು ಕ್ರೀಡೆ ಅಂದರೆ ಒಂದು ಮನುಷ್ಯನ ಅಥವಾ ಒಂದು ಸ್ಪರ್ಧೆಯ ಒಂದು ಯಾವ ಪರ್ಸ್ನಾಲ್ಟಿ ಅಂದರೆ ಅವನ ವ್ಯಕ್ತಿತ್ವವನ್ನು ತಿಳಿಸಿಕೊಡುವಂತಹ ಒಂದು ವ್ಯವಸ್ಥಿತವಾದ ಒಂದು ಕ್ರಿಯೆಯಾಗಿದೆ ಅಂದರೆ ಈಗೊಂದು ನಾವೊಂದು ಆಟವಾಡುವಾಗ ಗೆಲವು ಮತ್ತು ಸೋಲು ಎಂಬುದನ್ನು ಒಂದು ಒಂದು ಸರತಿ ನಾವು ಗೆದ್ದರೆ ಒಂದು ಸರತಿ ಸೋಲಲೇಬೇಕು ಒಂದು ಸರತಿ ಸೋತರೆ ಒಂದು ಸರತಿ ಗೆಲ್ಲಲೇಬೇಕು ಹಾಗಾಗಿ ಒಂದು ವ್ಯಕ್ತಿಯ ಒಂದು ವ್ಯಕ್ತಿತ್ವನ್ನ ತೋರಿಸಿಕೊಡುವುದೇನೆಂದ್ರೆ ಒಂದು ಕ್ರೀಡೆ ಈ ಕ್ರೀಡೆಯಲ್ಲಿ ನಾವು ಗೆಲುವು ಸೊಲುಗಳನ್ನು ಯಾವ ರೀತಿ ಎದುರಿಸ್ಬೇಕಂದ್ರೆ ಗೆಲುವು ಬಂದಾಗ ಜಾಸ್ತಿ ಹಿಗ್ಗಬಾರದು ಅಂದರೆ ಯಾವುದೇ ರೀತಿಯ ಒಂದು ನಾನು ಗೆದ್ದೆ ಎಂಬ ಅಹಂಕಾರವನ್ನು ತೋರಿಸಿಕೊಳ್ಬಾರ್ದು ಮತ್ತು ಸೋತೆಯೆಂದು ಯಾವತ್ತೂ ಕುಗ್ಗಬಾರ್ದು ಅಂದರೆ ನಾವು ಏನಪ್ಪಾ ಇದು ಇದೊಂದು ಆಟವನ್ನು ನಾನು ಸೋತುಬಿಟ್ಟೆ ಈ ಸರತಿ ಸೋತುಬಿಟ್ಟೆ ಮತ್ತೆ ಇನ್ನು ಯಾವತ್ತು ಗೆಲ್ಲೋಕ್ಕಾಗಲ್ವಾ ಅಂತ ಅಂದ್ಕೊಬಾರ್ದು ಏಕೆಂದ್ರೆ ಒಂದು ಸರತಿ ಗೆದ್ದರೆ ಇನ್ನೊಂದು ಸರತಿ ಸೋಲಲೇಬೇಕು ಒಂದು ಸರತಿ ಸೋತರೆ ಮತ್ತೆ ಯಾವಾಗಲೂ ಗೆಲ್ಲಲೇಬೇಕು ಹಾಗೆಯೇ ಈ ಕ್ರೀಡೆಯಲ್ಲಿ ಈ ಸೋಲು ಎಂಬುದು ಹೆಚ್ಚಿನದನ್ನು ಸಾಧಿಸ ಸಾಧಿಸಲು ಒತ್ತ ಅಂದರೆ ಪ್ರೋತ್ಸಾಹ ನೀಡುತ್ತದೆ ಅಂದರೆ ನಾನು ಈ ಸರತಿ ಸೋತಿದ್ದೀನಿ ಇನ್ನೊಂದು ಸರತಿ ಗೆಲ್ಲಲೇಬೇಕು ಈ ಆಟದಲ್ಲಿ ನಾನು ಈ ಸರತಿ ಇಷ್ಟರ ಮಟ್ಟಿಗೆ ಸೋಲನ್ನ ಕಂಡಿದ್ದೀನಂದ್ರೆ ನಾನು ಇನ್ನಷ್ಟು ನನ್ನೊಂದು ಎಷ್ಟು ನನ್ನ ಕೈಯಲ್ಲಾಗುತ್ತೋ ಅಷ್ಟು ಪ್ರಯತ್ನಪಟ್ಟು ನೆಕ್ಸ್ಟ್ ಒಂದು ಯಾವುದೇ ಒಂದು ಗೇಮಲ್ಲಾಗಲಿ ಒಂದು ಯಾವುದೇ ಒಂದು ಕ್ರೀಡೆಯಲ್ಲಾಗಲಿ ನಾನು ಅದನ್ನು ಸಾಧಿಸಲೇಬೇಕು ಮತ್ತು ಆ ಗುರಿಯನ್ನು ಮುಟ್ಟಲೇಬೇಕು ಅನ್ನೋ ಎಂಬ ಛಲ ಬರೋದೇ ಒಂದು ನಾವು ಸೋತಾಗ ಅಥವಾ ಒಂದೇ ಸರತಿ ನಾವು ಗೆದ್ದುಬಿಟ್ರೆ ನಮಗೆ ಆ ಛಲ ಅನ್ನೋದೇ ಹುಟ್ಟದಿಲ್ಲ ಛಲ ಇದ್ದರೆ ಮನುಷ್ಯಗೆ ಏನಾದ್ರೂ ಸಾಧಿಸ್ಬೋದು ಹಾಗೇ ಈ ಕ್ರೀಡೆಯಲ್ಲಿ ಸೋಲು ಎಂಬುದು ಹೆಚ್ಚನ್ನು ಹೆಚ್ಚಿಗೆ ಒಂದು ಸಾಧನೆ ಮಾಡಲು ಸಹಾಯ ಮಾಡುತ್ತದೆ ಹಾಗೆಯೇ ನಾವು ಅನೇಕ ಉದಾಹಣೆಗಳನ್ನು ನೋಡಬಹುದು ಯಾವುದೇ ಒಂದು ಕ್ರೀಡಾ ಸ್ಪರ್ಧಿ ಮೊದಲಿಗೆ ಯಾವತ್ತೂ ಒಂದೇ ಸರತಿ ಗೆದ್ದು ಯಾವುದೇ ಒಂದು ಇತ್ಯಾಸವನ್ನ ಸೃಷ್ಟಿ ಮಾಡಿದ್ದು ನಾವು ನೋಡೇ ಇಲ್ಲ ಯಾವಾಗ್ಲೊಂದು ಮನುಷ್ಯ ಪದೇ ಪದೇ ಸೋತು ಒಂದು ದಿನ ಗೆದ್ದಾಗ ಅವನು ಇತಿಹಾಸವನ್ನು ಸೃಷ್ಟಿ ಮಾಡ್ತಾನೆ ಅಂತ ಒಂದು ಘಟನೆಗಳನ್ನು ನಾವು ತುಂಬ ನೋಡಿದ್ದೇವೆ ಹಾಗಾಗಿ ಸೋಲು ಎಂಬುದು ಗೆಲುವಿನ ಮೆಟ್ಟಲು ಅದೇ ಹಿರಿಯರು ಹೇಳಿದಾಗೆ ಸೋಲೇ ಗೆಲುವಿನ ಮೆಟ್ಟಲನ್ನುವಹಾಗೆ ನಾವು ಇದನ್ನು ಅರಿತುಕೊಂಡು ನಡ್ಕೊಂಡು ಹೋಗಬೇಕು